ನಮಗೆ ನಲ್ಲಿ ನೀರು ದೊರೆತಿದೆ ನಮ್ಗೆ ನಲ್ಲಿ ನೀರು ದೊರೆಯುವುದರಿಂದ ಯಾವ ರೀತಿ ನಮ್ಮ ಜೀವ್ನ ಹೇಗೆ ಇರುತ್ತದೆಂದರೆ ಈಗ ನೀವು ನಲ್ಲಿ ನೀರು ಅಂತ ಉಪಯೋಗ್ಸೋದು ಬಿಡಿ ನಲ್ಲಿ ನೀರು ಅನ್ನುವುದಕ್ಕಿಂತ ನೀರು ಅನ್ನೋದು ಒ ತುಂಬ ಒಳ್ಳೆಯದು ಈಗ ನೀವು ನೀರು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸವು ಆಗುವುದಿಲ್ಲ ಯಾವುದೇ ಅಂದರೆ ಯಾವುದು ಕೆಲಸವು ಕೂಡ ಆಗುವುದಿಲ್ಲ ನೀವು ಬದುಕಿರುವುದೆ ನೀವು ಊಟ ಇಲ್ಲದೆ ಬದುಕುವುದು ಬದುಕಬಹುದು ಆದರೆ ನೀವು ನೀರು ಇಲ್ಲದೆ ಬದುಕುವುದು ತುಂಬ ಕಷ್ಟ ನಿಮಗೆ ನೀರು ಇಲ್ಲ ಅಂದರೆ ಕುಡಿಯುವುದಕ್ಕೆ ಒಂದು ಹನಿ ನೀರು ಇಲ್ಲ ಅಂದರೆ ನಿಮಗೆ ಯಾವುದೇ ಕೆಲಸವು ಕೂಡ ಆಗುವುದಿಲ್ಲ ನೀರು ಇಲ್ಲ ಅಂದರೆ ಮನೆಯಲ್ಲಿ ನಾವು ಯಾವುದೇ ಆಹಾರವನ್ನು ತಯಾರಿಸುವುದಕ್ಕೆ ಆಗುವುದಿಲ್ಲ ಮತ್ತೆ ನೀವು ಬೆಳಿಗ್ಗೆ ಎದ್ದು ಮುಖ ತೊಳೆದುಕೊಳ್ಳುವುದಕ್ಕು ನೀರು ಬೇಕು ನೀರು ಸ್ನಾನ ಮಾಡುವುದಕ್ಕೂ ಕೂಡ ನೀರು ಬೇಕು ನೀರು ಇಲ್ಲ ಅಂದರೆ ನಾವು ನಮ್ಮ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ನೀರು ಇಲ್ಲ ಅಂದರೆ ಮನುಷ್ಯರು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ನೀರು ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಉಪಹಾರ ಆಹಾರ ಅಥವಾ ಯಾವುದೇ ಆಗಲಿ ನೀವು ಮಾಡುವುದಕ್ಕೆ ಆಗುವುದಿಲ್ಲ ಮತ್ತು ನೀರು ಇಲ್ಲ ಅಂದರೆ ನಮ್ಮ ಪ್ರಪಂಚ ಉಳಿಯುವುದಿಲ್ಲ ನಾವು ಬದುಕಿರುವುದೇ ನೀರಿನ ಮೇಲೆ ನೀರಿನ ಅವಲಂಬಿತವಾಗಿ ನಾವು ಬದುಕಿದ್ದೇವೆ ನೀರು ಇಲ್ಲ ಅಂದರೆ ನಾವು ಮನೆ ಕಟ್ಟುವುದಕ್ಕೂ ಆಗುವುದಿಲ್ಲ ನೀರು ಇಲ್ಲ ಅಂದರೆ ಒಂದು ಪ್ರಾಣಿಯು ಇರುವುದಿಲ್ಲ ನೀರು ಇಲ್ಲ ಅಂದರೆ ಇಡೀ ಸೃಷ್ಟಿಯೇ ಇರುವುದಿಲ್ಲ ಏಕೆಂದರೆ ನೀರು ಇಲ್ಲ ಅಂದರೆ ಯಾವುದೇ ಗಿಡ ಮರ ಆಗಲಿ ಇರುವುದಿಲ್ಲ ಗಿಡ ಮರ ಇಲ್ಲ ಅಂದರೆ ನಮಗೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾವುದಾದರು ನೀವು ಬೆಳೆ ಬೆಳೆಯಬೇಕು ಅಂದರೆ ಮೊದಲು ನಿನಗೆ ನೀರು ಬೇಕು ನೀರು ಇಲ್ಲ ಅಂದರೆ ಯಾವುದೇ ಬೆಳೆ ಬೆಳೆಯುವುದಕ್ಕು ಆಗುವುದಿಲ್ಲ ಬೆಳೆ ಬೆಳೆದಿಲ್ಲ ಅಂತಲೇ ನಿಮಗೆ ಅಡಿಗೆ ಮಾಡುವುದಕ್ಕೂ ಆಗಲ್ಲ ಊಟ ಮಾಡುವುದಕ್ಕೂ ಆಗಲ್ಲ ನೀರು ನಮ್ಮ ಜೀವನದ ಒಂದು ಅತ್ಯದ್ಭುತ ಭಾಗವಾಗಿದೆ ನಲ್ಲಿ ನೀರು ಆಗಲಿ ಮಣ್ಣಿನಲ್ಲಿರುವ ನೀರೇ ಆಗಲಿ ಎಲ್ಲ ನೀರು ಭೂಮಿಯಿಂದ ಬರುವ ನೀರೇ ಅದನ್ನ ನಾವು ಹೇಗೆ ಕಾ ಅದನ್ನು ಕುಡಿದು ನಾವು ಅದನ್ನು ಹೇಗೆ ಹೇಗೆ ನಾವು ಅದನ್ನ ತಯಾರಿಸಿ ಒಂದು ಕಡೆ ನೀರನ್ನು ಶುದ್ಧತೆಯಾಗಿ ನಾವು ಬಳಸ್ತೀವಿ ಅನ್ನೋದು ಮುಖ್ಯ ನೀರನ್ನು ಯಾವುದೇ ಕಾರಣಕ್ಕು ನಾವು ಚೆಲ್ಲಬಾರದು ಎಲ್ಲೆಂದರಲ್ಲಿ ನಾವು ಅದನ್ನು ಬಿಸಾಡಬಾರದು ನೀರನ್ನು ಎಲ್ಲೂ ಕೂಡ ನಾವು ಖರ್ಚು ಮಾಡಬಾರದು ನಮ್ಮ ಇತಿ ಮಿತಿಯಾಗಿ ನಾವು ನೀರನ್ನು ಬಳಸಬೇಕು ನೀರು ಶುದ್ಧವಾಗಿದೆ ಈಗ ಈ ನೀರು ಶುದ್ಧವಾಗಿಲ್ಲ ನಾವು ನಲ್ಲಿ ನೀರು ಕುಡಿಯುವುದು ಅಂದರೆ ನೀರು ಶುದ್ಧವಾಗಿಲ್ಲ ಅಂದರೆ ನಾವು ಬದುಕುತ್ತಿರೋದಿಲ್ಲ ನಮಗೆ ತುಂಬ ಏನು ಕಾಯಿಲೆಗಳು ಆಗಲಿ ಏನೇ ಆಗಲಿ ನಮಗೆ ಬರುವುದಕ್ಕೆ ಬರುತ್ತಿದ್ದವು ನೀರಿಂದ ನೀರು ಒಳ್ಳೆಯದೇ ಆಗಿದೆ ನಮ್ಮ ನಾವು ನಲ್ಲಿ ನೀರು ಕುಡಿಯೋದೇ ಆ ಕುಡಿಯುತ್ತಿರಬಹುದು ಅದು ಶುದ್ಧವಾಗಿಯೇ ಇದೆ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು ಎಲ್ಲೆಂದರಲ್ಲಿ ಅದನ್ನು ನಾವು ಖರ್ಚು ಮಾಡಬಹು ಮಾಡಬಾರದು ನಿಮಗೆ ಇವು ಏನನ್ನು ಬೇಕಾದರು ಕೊಂಡುಕೊಳ್ಳಬಹುದು ಆದರೆ ಗಾಳಿ ನೀರು ಆಹಾರ ಅದನ್ನು ನಾವು ಸಂಪಾದಿಸೋದಕ್ಕೆ ಆಗೋದಿಲ್ಲ ಅದು ಪ್ರಕೃತಿಯ ಒಂದು ನಿಯಮ ನೀರನ್ನು ದೇವರು ಅಥವಾ ಈ ಭೂಮಿ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ನಮಗೆ ಕೊಡುವಂತಹ ಒಂದು ಒಳ್ಳೆಯ ಅದ್ಭುತ ಒಂದು ನೀರಾಗಿದೆ ಆ ನೀರಿಂದ ನಮಗೆ ನಮ್ಮ ಸಂಸಾರಕ್ಕೆ ನಮ್ಮ ನಾವು ಶುಭ್ರತೆಯಿಂದ ಸ್ವಚ್ಛತೆಯಿಂದ ಇರುವುದಕ್ಕೆ ನಾವು ಹಾಕಿಕೊಳ್ಳುವ ಬಟ್ಟೆ ನಾವು ಶುದ್ಧ ಮಾಡುವುದಕ್ಕು ಮತ್ತು ನಾವು ಕುಡಿಯುವುದಕ್ಕು ಮತ್ತು ನಾವು ಅಡಿಗೆ ಮಾಡುವುದಕ್ಕು ಈ ನೀರು ನಮಗೆ ತುಂಬ ಅಂದರೆ ತುಂಬ ಉಪಯುಕ್ತವಾಗಿದೆ ಈ ನೀರಿಂದ ತುಂಬ ಒಳ್ಳೆಯದಾಗಿದೆ ನೀರು ನಮ್ಮ ಒಂದು ಜೀವನದಲ್ಲಿ ಒಂದು ದೊಡ್ಡ ಅತಿ ಮುಖ್ಯವಾದ ಭಾಗ ಆಗಿದೆ